ಮೇಡಮ್ ನಾವೂ ಈಗಷ್ಟೇ ನಮ್ದು ಕಂಪ್ಯೂಟರ್ಸ್ ಇಂಜೀನಿಯರಿಂಗ್ ಮತ್ತು ಸಿ ಪ್ಲಸ್ ಸಿ ಇದ್ರನಾಗ ಕೋರ್ಸ್ ಮುಗ್ದಿದೆ ಜಾಬಿನ ಸಲುವಾಗಿ ವೇಕೆನ್ಸಿ ಅವೇನು ಅಂತ ಕೇಳೋಕೆ ಹತ್ತೀನಿರಿ ನಮ್ದು ಅಕ್ಷತಾ ಪುರಾಣಿಕ್ ಅಂತ ಮೇಡಮ್ ನಮ್ಮದೂ ನಾವು ಇಲ್ಲೇ ಗುಲ್ಬರ್ಗನಾಗೆ ಅಪ್ಪ ಯೂನಿವರ್ಸಿಟಿನಾಗೆ ಮುಗಿಸ್ಕೊಂಡೀವಿ ರೀ ಹಾಂ ರೀ ಯಾವ್ದಾದ್ರು ಜಾಬ್ ವೇಕೆನ್ಸಿ ಇದ್ರೆ ಹೇಳೋಕೆ ಎಕ್ಸ್ಪಿರಿಯನ್ಸ್ಡ್ ಏನು ಇಲ್ಲ ಮ್ಯಾಮ್ ಲಾಷ್ಟ್ ಒನ್ ಇಯರ್ ಅಷ್ಟೇ ಮುಗ್ಸೀವಿ ರೀ ಹಂಗೇನು ಇಲ್ಲರಿ ಮೇಡಮ್ ಟ್ರೈ ಮಾಡ್ತೀನಿ ರೀ ನಾನು

ನೋಡಿರಿ ಮೇಡಮ್ ಟೈಮ್ ಟ್ರೈ ಮಾಡ್ರಲಾ ಇನ್ನೂ ಎಷ್ಟಾಗ್ತದೆ ರೀ ರೇಜಿಸ್ಟ್ರೇಷನ್ ಫೀಸ್ ಅನ್ನಿರಿ ಅಷ್ಟೆಲ್ಲ ಆಗಲ್ಲರಿ ಮೇಡಮ್ ಭಾಳ ಆಯ್ತು ರೀ ಅಂದ್ರೂನು ಭಾಳ ಆಯ್ತು ಅಲ್ಲರಿ ಅದು ಅಯ ಇಪ್ಪತ್ತು ಸಾವಿರ ಅಂದರೆ ಎಲ್ಲಿ ನೋಡಿರಿ ಮೇಡಮ್ ಏನ್ರಿ ಕಡಿಮೆ ಮಾಡೋಕೆ ಆಗ್ತದೇನು ನೋಡಿರಿ ಅಷ್ಟೆಲ್ಲ ಒಮ್ಮೆಲೆಗೆ ಹಂಗೆ ಹೇಳಿದ್ರೆ ಆಗೋಲ್ಲ ನಿಮ್ಮ ಈಗ ನಮಗೂ ಜಾಬಿಂದು ಅರ್ಜೆಂಟೆ ಅದ ಅಲ್ಲರಿ ಅದರ ಸಲುವಾಗಿ ಕೆಳ ಅಂದ್ರೂನು ಭಾಳ ಇಲ್ಲ ಆಯ್ತ್ರಿ ಅದು ಸಿಗಲ್ಲ ಮೇಡಮ್ ಬಟ್ ಅದು ಭಾಳ ಆಯ್ತ್ರೀ ರೊಕ್ಕ ಬಹಳ ಹೇಳಿ ಹತ್ತಿರ ಅಲ್ಲ ನೀವು ನಮ್ದು ಲಾಸ್ಟ್ ಇಯರ್ ಟು ತೌಸಂಡ್ ಟ್ವೆಂಟಿ ತ್ರಿನಾಗ ವಿತೌಟ್ ಎಕ್ಸ್ಪಿರಿಯನ್ಸ್ ಅಂತ ಹೇಳತ್ತಿಲ್ರಿ ಬಟ್ ಅದೆ ರೇಜಿಸ್ಟ್ರೇಷನ್ ಫೀಸ್ ಭಾಳ ಹೇಳೋ ಹತ್ತಿರ ಅಲ್ಲ ಅದೂ ಗೊತ್ತದೆ ರೀ ಬಟ್ ಅಂದ್ರೆ ರಿಜಿಸ್ಟ್ರೇಷನ್ದು ಫೀಸ್ ಭಾಳ ಹೇಳೋಕೆ ಹತ್ತಿರಲ್ಲ ಅಂದಿರಲ್ಲ ಅಂದ್ರೂನು ಕಡಿಮೆ ಮಾಡಿರಿ ಜಾಸ್ತಿ ಆಯ್ತು ರೀ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ರಿ ನಡಿ ಹಾಂ ರೀ ಎಷ್ಟಕ್ಕೆ ಬರೋಣ ಹಾಂ ಹಾಂ ಸರಿ ರೀ ಹಾಂ